ಅಗತ್ಯಕ್ಕಿಂತ ಹೆಚ್ಚು ಹೈಪಾದ ಪುಸ್ತಕವು ಇತ್ತು ಅಂದರೆ ನಾನು ವಿಜ್ಞಾನ ವಿಭಾಗದಲ್ಲಿ ತುಂಬ ವೀಕಾಗಿದ್ದೆ ಪೂರಾಗಿದ್ದೆ ಸೊ ನನಗೆ ಆ ವಿಷಯವು ಎಷ್ಟೇ ಓದರು ತಲೆಗೆ ಹೋಗುತ್ತಿರಲಿಲ್ಲ ಎಷ್ಟು ಕಷ್ಟಪಟ್ಟರೂ ನಾನು ಓದಲು ಮಾನಸಿಕವಾಗಿ ಮೈಂಡ್ಸೆಟ್ ಸರಿ ಹೋಗುತ್ತಿರಲಿಲ್ಲ ಹಿ ಹಾಗಿದ್ದಾಗ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಕ್ಲಾಸಸ್ಸನ್ನ ಕೇಳಿದೆ ಕೆಲವೊಂದು ಕಡೆ ವಿಚಾರಿಸಿದೆ ಹೆಚ್ ಎನ್ ರವಿ ಫೋರ್ ಜಿ ಸೈನ್ಸ್ ಎಂಬ ಬುಕ್ಕನ್ನು ನೀನು ಪಡಿ ತುಂಬ ಚೆನ್ನಾಗಿ ನಿನಗೆ ಅರ್ಥವಾಗುತ್ತದೆ ತುಂಬ ವಿಶ್ಲೇಷಣೆಯಲ್ಲಿ ತುಂಬ ಸರಳ ವಿಧಾನದಲ್ಲಿ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಕ್ಲಿಯರ್ ಕಟ್ಟಲ್ಲಿ ಬರ್ದಿದ್ದಾರೆ ಈ ಬುಕ್ಕನ್ನು ಪುಸ್ತಕವನ್ನು ನೀನೊಂದು ಸಾರಿ ಅದನ್ನು ಪರ್ಚೇಸ್ ಮಾಡಿ ನೀನೊಂದು ಸಾರಿ ಓದು ಅಂತ ಕೆಲವರು ನನಗೆ ಸಜೆಶನ್ಸ್ ನೀಡಿದ್ದರು ಅದೇ ರೀತಿ ನಾನು ಸುಮಾರು ಕಡೆ ಅಲೆದೆ ಈ ಪುಸ್ತಕಕ್ಕಾಗಿ ಕೋಲಾರದಲ್ಲಿ ನಾನು ಕೋಲಾರದಲ್ಲಿ ಉಳಿದುಕೊಂಡಿದ್ದೆ ಕೋಲಾರದಲ್ಲಿರುವ ಹಲವಾರು ಬುಕ್ ಸ್ಟೋರ್ಗಳಲ್ಲಿ ಹುಡುಕಿದೆ ಕೇಳಿದೆ ಆದರೆ ಈ ಪುಸ್ತಕವು ಎಲ್ಲೂ ಇರಲಿಲ್ಲ ಅದು ಇಲ್ಲ ಇಲ್ಲ ಇಲ್ಲ ಎಂಬ ಮಾಹಿತಿಯೇನೇ ಸಿಕ್ಕಿತ್ತು ಇದರಂತೆ ನನಗೆ ಇದನ್ನ ಬೇಕೇ ಪಡೆಯಲೇಬೇಕೆಂಬ ಒಂದು ಹಠ ನನ್ನ ಮನಸ್ಸಿನಲ್ಲಿ ಕಾಡುತ್ತಿತ್ತು ಹಾಗಾಗಿ ನಾನು ಬೆಂಗಳೂರಿನ ಸ್ವಪ್ನ ಬುಕ್ ಔಸ್ಗೆ ಒಮ್ಮೆ ಭೇಟಿ ನೀಡಿದೆ ಅಲ್ಲಿ ಈ ಪುಸ್ತಕ ಅಗತ್ಯಕ್ಕಿಂತ ಹೆಚ್ಚು ಹೈಪಾಗಿ ಕಾಣವಲ್ಲ ಕಣದ ಕಾಣಿಸ್ತು ಆದರೆ ನನಗೇನು ನನಗೆ ಪಡಿಲೇಬೇಕು ಬುಕ್ಕು ತೊಗೊಳ್ಳಲೇಬೇಕು ಎಂಬ ಹಠ ತುಂಬ ಮನಸ್ಸಿಗೆ ತಳಮಳ ಉಂಟು ಮಾಡಿದ್ದರಿಂದ ನಾನು ಆ ಪುಸ್ತಕವನ್ನು ಪಡಿಲೇಬೇಕು ಎಂಬ ಹಟ ಮಾಡಿ ನಿರ್ಧರಿಸಿದೆ ನನ್ನನ್ನು ಕೆಲವರು ಖಂಡಿಸಿದರು ಯಾರಿವ ಹಿಂಗೆ ಈ ಈ ರೀತಿ ಮಾಡುತ್ತಿದ್ದಾನೆ ಹಾಗೆ ಹೀಗೆ ಅಂತ ಆದರೂ ನಾನು ಅದನ್ನು ತಲೆಗೆ ಹಾಕಿಕೊಳ್ಳದೆ ಅರ್ಥವು ಅರ್ಥವಾಗಿಯೂ ಅರ್ಥವಾಗದಂತೆ ನಾ ಇದ್ದು ಅದನ್ನು ನಾನು ಇಷ್ಟಪಟ್ಟು ಆ ಪುಸ್ತಕವನ್ನು ಖರೀದಿಸಿಯೇ ಬಿಟ್ಟೆ ಹೀಗೆ ನಮಗೆ ಇಷ್ಟವಾಗಿದ್ದನ್ನು ಕಷ್ಟವಾದರೂ ಪಡೆಯಬೇಕೆಂಬ ಹಂಬಲ ಎಲ್ಲ ವ್ಯಕ್ತಿಗಳಲ್ಲಿ ಎಲ್ಲ ವ್ಯಕ್ತಿತ್ವಗಳಲ್ಲೂ ಇರಬೇಕು ಎಂದು ಹೇಳಲು ಇಷ್ಟಪಡುತ್ತಿದ್ದೇನೆ